ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಮೆಚ್ಚಲಾಗುವಂಥ ಮುಖ್ಯ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಚಟುವಟಿಕೆಗಳಂದರೆ ಒಂದು ದಸರಾ ಹಬ್ಬ ಆಗಿರ್ಬೋದು ಇದರಲ್ಲು ಕೂಡ ಕೆಲವೊಂದು ಕ್ರೀಡೆಗಳು ಇರುತ್ತೆ ಇವಾಗ ಹಸುಗಳ್ ಜೊತೆ ಹಸುಗಳ್ನ ರನ್ನಿ ಹಸುಗಳ್ನ ಓಡ್ಸೋದು ಅದರಲ್ಲಿ ಯಾರು ಮೊದಲು ಬರ್ತಾರೊ ಅವರಿಗೆ ಪ್ರಥಮ ಸ್ಥಾನವನ್ನು ಕೊಡುವುದು ಮತ್ತು ಕ್ರೀಡೆಗಳಲ್ಲಿ ಹವ್ಯಾಸಗಳ್ನ ಮಾಡ್ಕೋಳೋದು ಒಂದು ಕಥೆಗಳ ಥರ ಬರೆಯೋದು ಆ ಕಥೆಗಳ್ನ ನಾವು ಹೇಗ್ ಬರಿತೀವ್ ಒಂದು ಯಾವ್ದಾದರೂ ಒಂದು ವಿಷಯದ ಬಗ್ಗೆ ಕೊಟ್ಟು ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೋಂಡು ಓದಿ ಕಥೆಗಳ್ನ ಬರಿಬೇಕು ಮತ್ತು ಪರಿಸರ ಪ್ರವಾಸಗಳನ್ನು ಪರಿಸರದಲ್ಲಿ ನಾವು ಪರಿಸರವನ್ನು ಹೇಗೆ ಸಂರಕ್ಷಣೆ ಮಾಡ್ತೀವಿ ಅದನ್ನು ಹೇಗೆ ಕಾಪಾಡಬೇಕು ಹೇಗೆ ಅದರ ನಿರ್ವಹಿಸ್ಬೇಕು ಅಂತ ಕೂಡ ನಾವು ಇದರಲ್ಲಿ ಇದು ಮಾಡ್ತೀವಿ ಮತ್ತು ಪುಸ್ತಕಗಳನ್ನು ಓದುವುದು ಪುಸ್ತಕಗಳನ್ ನಾವು ಎಷ್ಟು ಹೆಚ್ಚಾಗಿ ಒದ್ತೀವೊ ಅಷ್ಟು ಜ್ಞಾನವನ್ನು ನಾವು ಪಡಿತೀವಿ ಯಾರೇ ಆಗಲಿ ಒಂದು ಪುಸ್ತಕವನ್ನು ಹೋದ್ರೆ ಯಾವತ್ತು ಅವ್ರು ಹಾಳಾಗೋದಿಲ್ಲ ನಾವು ಎಷ್ಟು ಪುಸ್ತಕಗಳನ್ನು ಒದ್ತೀವೊ ಅಷ್ಟು ಜ್ಞಾನ ನಾಗರಿಕತೆ ಕಲ್ಚರ್ ನಮ್ಮಲ್ಲಿ ಬರುತ್ತದೆ ಮತ್ತು ನಾವು ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ಯಾವ ಥರ ಇರಬೇಕು ಯಾವ ಥರ ಜೀವಿಸ್ಬೇಕು ಅನ್ನೋದು ಕೂಡ ನಾವು ಪುಸ್ತಕಗಳನ್ನು ಓದುವುದರಿಂದ ಕಲಿತೀವಿ ಸಾವಿರಾರು ಸ್ನೇಹಿತರನ್ನು ಸಮ್ ಗಳಿಸುವುದಕ್ಕಿಂತ ಪುಸ್ತಕಗಳನ್ನು ನಾವು ಓದುವುದು ಒಂದು ಒಳ್ಳೆ ಅಭ್ಯಾಸ ಆಗಿದೆ ಇದರಿಂದ ನಮ್ಮ ಜ್ಞಾನ ನಮ್ಮ ಅರಿವು ಪ್ರಪಂಚದಲ್ಲಿ ನಡಿವ ಆಗು ಹೋಗು ಎಲ್ಲ ರೀತಿಯ ಕಷ್ಟಗಳು ನಷ್ಟಗಳನ್ನ ಕೂಡ ನಾವು ಪುಸ್ತಕದಲ್ಲಿನ ಓದಿ ತಿಳ್ಕೋಬೌದು ಮತ್ತು ನಮ್ಮ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ಚಟು ಮನೋರಂಜನಾ ಚಟುವಟಿಕೆಗಳನ್ನು ಕೂಡ ನಾವು ನೋಡ್ತೀವಿ ಕೆಲವರು ಹಬ್ಬಗಳಲ್ಲಿ ಅವರ ಮನೋರಂಜನೆಗೋಸ್ಕರ ಕಬಡ್ಡಿ ಕ್ರೀಡೆಗಳನ್ನು ಮತ್ತು ವಿರಾಮ ಚಟುವಟಿಕೆಗಳನ್ನು ಪುಟ್ಬಾಲನ್ನು ಇನ್ನೂ ಅನೇಕ ವಿವಿಧ ಥರದ ಆಟಗಳನ್ನು ಆಡುತ್ತಾರೆ ಅವರ ಮನರಂಜನೆಗೋಸ್ಕರ ಮತ್ತು ಅವರ ಒಂದು ಬುದ್ದಿ ಶಕ್ತಿ ದ್ಯಾ ಜ್ಞಾಪಕ ಶಕ್ತಿ ಅವರಲ್ಲಿರುವ ಜ್ಞಾನವನ್ನು ಕೂಡ ತಿಳ್ಕೊಳದಕ್ಕೋಸ್ಕರ ಅವರಲ್ಲಿರುವ ಶಕ್ತಿಯನ್ನು ಆಸಕ್ತಿಯನ್ನು ಕೂಡ ತಿಳಿದುಕೊಳ್ಳಿ ಅದಕ್ಕೋಸ್ಕರ ನಾವು ಈ ಥರ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ನಮ್ಮ ಕರ್ನಾಟಕದಲ್ಲಿ ನಡೆಸಲಾಗುತ್ತದೆ